ಡ್ರಾಯಿಂಗ್ ಒನ್ ಎನ್ನುವುದು ಒಂದು ಮುಖ್ಯವಾದ ಕಲೆ ಎನ್ನಬಹುದು ಅದು ತುಂಬ ಒಳ್ಳೆಯ ಒಳ್ಳೆಯ ಕಲೆ ಹೆಂಗಂದರೆ ಅದನ್ನು ಒಳ್ಳೆ ಚೆನ್ನಾಗಿ ಬಿಡಿಸ್ಬಿಟ್ರೆ ಅದಕ್ಕೋಸ್ಕರ ನಮಗೆ ಏನು ಬೇಕಿದ್ದರೂ ಕೊಡೊ ಥರ ಇರ್ತದೆ ಅದೊಂದು ಒಳ್ಳೆಯ ಸಾಧನೆ ಕೂಡ ಒಳ್ಳೆಯ ತರಹದ್ದು ಬಿಡಿಸಿದ್ರೆ ಆಮೇಲೆ ನಾವು ಆ ಸಾಧನೆಗೆ ಆ ಡ್ರಾಯಿಂಗ್ನಲ್ಲಿರೋ ಒನ್ನೊಂದು ಇದೂ ಪೇಂಟಿಂಗ್ ಕೂಡ ಒನ್ನೊಂದು ಅರ್ಥ ಹೇಳುತ್ತದೆ ನಾವು ಏನಾದ್ರೂ ಗೋಡೆ ಮೇಲೆ ಹಾಕಿದರೆ ಅದು ಎಷ್ಟು ಚೆನ್ನಾಗಿ ಕಾಣಬೇಕು ಅಂದರೆ ಯಾವಾಗಲೂ ಅಷ್ಟೆ ಅದು ಎದ್ದು ಹೊಡಿತಾ ಇರಬೇಕು ಏನಾದ್ರೂ ಅರ್ಥಪೂರ್ಣವಾಗಿರೊ ಥರದ್ದು ಇರಬೇಕು ನಾವು ಬಿಡಿಸೋದು ಅಷ್ಟೆ ಎಲ್ಲರಿಗೂ ನೋಡುವಂಥದ್ದು ಇರಬೇಕು ಎಲ್ಲರಿಗೂ ಕಾಣುವಂಥದ್ದಿರಬೇಕು ಹೆಂಗೆ ಅಂದರೆ ಎಷ್ಟೋ ಜನ ಏನೇನೋ ಕಷ್ಟಪಡ್ತಾ ಇರ್ತಾರೆ ಆ ಕಷ್ಟದ್ದನ್ನೆಲ್ಲ ನಾವು ಬಿಡಿಸಿದ್ರೆ ನಮ್ಗೆ ಅನಿಸ್ತಾ ಇರಬೇಕು ನಾವು ಇಷ್ಟೋ ಎಷ್ಟೋ ಜನ ಎಷ್ಟೋ ಕಷ್ಟ ಪಡ್ತಿದ್ದಾರೆ ನಾವು ಇಷ್ಟು ಸುಖಾವಾಗಿದ್ರೂ ನಾವು ಕಷ್ಟ ಕಷ್ಟ ಅಂತ ಹೇಳ್ತೀವಲ್ಲ ನಾವು ಕಷ್ಟವಾಗಿದ್ದರೆ ಹೇಗಿರ್ತಿತ್ತು ಜೀವನ ಅಂತ ಥಿಂಕ್ ಮಾಡೊ ಥರ ಇರಬೇಕು ಆ ಥರ ಡ್ರಾಯಿಂಗ್ಸ್ನೆಲ್ಲ ಬಿಡಿಸ್ಬೇಕು ಆಮೇಲೆ ತುಂಬ ಕಷ್ಟ ಕಷ್ಟಗಳನ್ನೆಲ್ಲ ಎದುರಿಸೋ ಥರದ್ದು ಆಮೇಲೆ ಆ ಥರ ಇದು ಪೈಂಟಿಂಗ್ಸ್ ಅಥವಾ ಡ್ರಾಯಿಂಗ್ಸ್ ಇರ್ಬೌದು ಅದು ಹೊರದೇಶದಲ್ಲಿ ಹೋಗೋ ಥರದ್ದೆಲ್ಲ ಇರತ್ತೆ ಅದೆಲ್ಲ ಲಕ್ಷಗಟ್ಟಲೆ ಹಂಗೆಲ್ಲ ಇರ್ತಿರತ್ತೆ ಆ ಥರದ್ದೆಲ್ಲ ಪೈಂಟಿಂಗ್ಸ್ ಇರತ್ತೆ ಅನ್ನ ನಾವು ಅಂದರೆ ನಾವು ಬಿಡ್ಸೋದು ಹೆಂಗೆ ಅಂದರೆ ಅರ್ಥಪೂರ್ಣವಾಗಿ ಅಥವಾ ಸೃಜನಶೀಲತೆ ಶಿಸ್ತು ಸಂಘಟಾತ್ಮಕ ಕೌಶಲ್ಯಗಳು ಕಲ್ಪನೆಗಳು ಸೃಜನಶೀಲತೆ ಎಲ್ಲವೂ ಇರಬೇಕು ಆ ಥರದ್ದು ಇದ್ದರೆ ಮಾತ್ರ ಅದಕ್ಕೆ ಅರ್ಥಪೂರ್ಣವಾದ ಡ್ರಾಯಿಂಗ್ ಅಂತಾರೆ ಆಮೇಲೆ ನಾವು ಅಂತಹ ಡ್ರಾಯಿಂಗ್ ಬಿಡಿಸಿದ್ರೆ ಎಷ್ಟೋ ಜನ ಅದನ್ನು ನೋಡಿ ಖುಷಿ ಪಡೋರು ಇರ್ತಾರೆ ಅಂಥದ್ದು ಬಿಡಿಸ್ತಿದಾರೆ ಅಂತ ಅಂದರೆ ನಾವು ಯಾವಾಗಲೂ ಅಷ್ಟೆ ಏನು ಮಾಡಿದ್ರೂ ಅಷ್ಟೆ ತುಂಬ ಶ್ರದ್ಧೆಯಿಂದ ಅದ್ರ ಅದರದೇ ಕಟ್ಟುನಿಟ್ಟವಾಗಿ ಬಿಡಿಸ್ಬೇಕು ಏನು ಏನು ಮಾಡೋದಿದ್ರೂ ಅಷ್ಟೆ ಯಾವಾಗಲೂ ಅಷ್ಟೆ ತಲೆ ತಲೆಯಲ್ಲಿ ಹಾಕ್ಕೊಂಡು ತುಂಬಾ ಅಂದರೆ ತುಂಬಾ ಚಂದ ಮಾಡಿ ಬಿಡಿಸಿ ಬೇರೆವ್ರಿಗೆ ಕೊಟ್ರೂ ಕೂಡ ಏನಾರು ಗಿಫ್ಟ್ ಕೊಟ್ರೂ ಕೂಡ ಅವರಿಗೂ ಖುಷಿಯಾಗ್ಬೇಕು ಅಂತಹದ್ದು ಡ್ರಾಯಿಂಗ್ ಕೊಡಬೇಕು ನಾವು ಅದರಲ್ಲಿ ಹೆಂಗೆ ಇರಬೇಕು ಅಂದರೆ ನಮಗೆ ತುಂಬ ಒಳ್ಳೆ ಒಳ್ಳೆ ಗುಣಗಳಿರಬೇಕು ಅಂತಹದ್ದು ನೋಡಿದ್ರೂ ನಾವು ಬಿಡಿಸ್ಬೇಕಿದ್ರೆ ಕೂಡ ನಮಗೆ ಅನಿಸಬೇಕು ಇಂತಹದೆಲ್ಲ ಗುಣಗಳೆಲ್ಲ ಬಿಡಿಸ್ತಿದೀವಿ ಅಂದರೆ ನಮ್ಮಲ್ಲೂ ಆ ಥರದೆಲ್ಲ ಗುಣಗಳೆಲ್ಲ ಬರಬೇಕು ಅಂತ ಆ ಥರ ಗುಣಗಳಿರುವ ಡ್ರಾಯಿಂಗುಸ್ಸು ಬಿಡಿಸ್ಬೇಕು ನಾವು ಯಾವಾಗಲೂ ಅಷ್ಟೇ ಅಂಥದ್ದು ಆಮೇಲೆ ಬೇರೆ ಥರದ್ದು ಬಿಡ್ಸ್ಬೌದು ಬಟ್ ಇಂತಹದ್ದೆಲ್ಲ ಬಿಡಿಸಿದ್ರೆ ಬೇರೊರ್ಗೂ ಜಾಸ್ತಿ ಅಟ್ರ್ಯಾಕ್ಟಿವ್ ಆಗಿರತ್ತೆ ಆಮೇಲೆ ನಮ್ಗೂ ಕೂಡ ನಮಗೂ ಇದು ಆಗ್ತಾ ಇರತ್ತೆ ಅನಿಸ್ತಾ ಇರತ್ತೆ ಈ ಥರದ್ದೆಲ್ಲ ಗುಣಗಳು ನಮ್ಮಲ್ಲೂ ಇರಬೇಕು ಬೇರೊರ್ಗೂ ಬರಬೇಕು ಅಂತಹದ್ದೇ ಬಿಡಿಸ್ಬೇಕು ಅಂತ ಅದಕ್ಕೋಸ್ಕರ ನಾವು ಅದನ್ನೇ ಇದ್ಮಾಡ್ತಾ ಇರ್ತೀವಿ ಟ್ರೈ ಮಾಡ್ತಾ ಇರ್ತೀವಿ ಇನ್ನೇನಾದರೂ ಡ್ರಾಯಿಂಗ್ಸ್ನ್ನೆಲ್ಲ ಡ್ರಾಯಿಂಗ್ಸ್ ಎಲ್ಲ ಜನರಿಗೆ ತುಂಬ ಪ್ರಯೋಜನ ಯಾಕಂದರೆ ಅದನ್ನು ಅವರು ಮನೇಲಿ ಗೋಡೆ ಮೇಲೆ ಹಾಕಿದ ಕ್ಷಣನೆ ಅವರಿಗೆ ಅನಿಸ್ತಿರತ್ತೆ ತುಂಬ ಚೆನ್ನಾಗಿದೆ ಇದಾಗ್ತಿದೆ ತುಂಬ ಖುಷಿ ಆಗ್ತಾ ಇದೆ ಅಥವಾ ಇಡೀ ಮನೆ ತುಂಬ ಹಾಕೊಳ್ತಾ ಇದ್ದರೆ ಅವ್ರಿಗ್ ಬಂದು ಕುತ್ತವ್ರ್ಗೂ ಅಷ್ಟೆ ಯಾರಾದರೂ ಮನೆಗೆ ಬಂದವ್ರಿಗೂ ಅಷ್ಟೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲಾ ಇಂಥದ್ದು ಡ್ರಾಯಿಂಗ್ ನಮ್ಮ ಮನೆಲ್ಲೂ ಒಂದು ಇರಬೇಕಿತ್ತು ಹಂಗೆ ಅನಿಸ್ಬೇಕು ಆ ಥರದ್ದು ಡ್ರಾಯಿಂಗ್ ಇದ್ದರೆ ಮಾತ್ರ ಅದು ಖುಷಿ ಅನಿಸುತ್ತೆ ಯಾವಾಗಲೂ ಅಷ್ಟೆ ನಾವು ಬೇರೆದನ್ನೆಲ್ಲ ನೋಡೋದಕ್ಕಿಂತ ನಮ್ಮದು ಇದನ್ನ ಚಕ್ ಮಾಡಿ ಏನೇನು ಆಗತ್ತೆ ಅನ್ನೋದು ಚಕ್ ಮಾಡಿ ಏನೇನು ಖುಷಿ ಆಗತ್ತೆ ಅಂತ ಮಾಡಿ ಮಾಡ್ಬೇಕು ಯಾವಾಗಲೂ ಅಷ್ಟೆ ಆಮೇಲೆ ಡ್ರಾಯಿಂಗ್ಸ್ ಹೆಂಗೆ ಇರಬೇಕು ಅಂದರೆ ನಮಗೆ ನೋಡೋಕ್ಕೆ ಖುಷಿ ಆಗಬೇಕು ಎಲ್ಲ ಅರ್ಥಪೂರ್ಣವಾಗಿರಬೇಕು ಅಂತಹದ್ದು ಮಾತ್ರ ಡ್ರಾಯಿಂಗ್ ಅಂತ ಹೇಳಕ್ಕೆ ಸಾಧ್ಯ ಆಗತ್ತೆ ಯಾವಾಗಲೂ ಅಷ್ಟೆ ಡ್ರಾಯಿಂಗ್ ಅನ್ನೋದು ಒಂದು ಅಂಥ ಕಲಾವಿದ್ರಿಗೆ ಮಾತ್ರ ಅಲ್ಲ ಅದು ಎಲ್ಲರಿಗೂ ಮೀಸಲಾಗಿರುತ್ತೆ ಒಬ್ಬೊಬ್ಬರು ಸುಮ್ಮನೆ ಗೀಚಿದ್ರೂ ಕೂಡ ಅದು ಒಂದು ಡ್ರಾಯಿಂಗ್ ಆಗಿಬಿಟ್ಟಿರತ್ತೆ ಅದರಲ್ಲೂ ತುಂಬ ಅರ್ಥ ಮಾಡ್ಕೊಳ್ಳೋದಿರತ್ತೆ ಸುಮಾರು ಜನ ಅದನ್ನು ಅರ್ಥ ತುಂಬ ತುಂಬ ಥರದಿಂದ ಅರ್ಥ ಮಾಡಿಕೊಳ್ತಾರೆ ಒಬ್ಬೊಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಬೇರೆ ಥರೆಲ್ಲ ಅರ್ಥ ಮಾಡಿಕೊಳ್ತಾರೆ ಯಾವಾಗಲೂ ಅಷ್ಟೆ ಎಲ್ಲದನ್ನೂ ಕೂಡ ಚೆನ್ನಾಗಿ ಅರ್ಥಮಾಡ್ಕೊಳ್ಳೋ ಥರ ಡ್ರಾಯಿಂಗ ಬಿಡಿಸೋ ಥರ ಇರಬೇಕು ನಾವು ಕೈಗಳೂ ಅಷ್ಟೆ ಅಷ್ಟೇ ಶುದ್ಧವಾಗಿ ನೀಟಾಗಿ ಅದಕ್ಕೋಸ್ಕರವೇ ಶ್ರದ್ಧೆ ಕೊಟ್ಟು ಬಿಡಿಸ್ಬೇಕಾಗಿರುತ್ತದೆ ನಾವು ಯಾವಾಗಲೂ ಅಷ್ಟೆ ಏನಾದ್ರೂ ಮಾಡಬೇಕಿದ್ರೆ ತುಂಬ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಮಾಡಿದ್ರೆ ಯಾವಾಗಲೂ ಅದು ತುಂಬ ಇದು ಕೊಡತ್ತೆ ಸಕ್ಸಸ್ ಕೊಡತ್ತೆ ಯಾವಾಗಲೂ ನೋಡ್ಬೇಕಿದ್ರೂ ಅಷ್ಟೆ ಏನು ಮಾಡ್ಬೇಕಿದ್ರೂ ಅಷ್ಟೆ ತುಂಬ ನೀಟಾಗಿ ನೋಡಿಬಿಟ್ಟು ಮಾಡಿಬಿಟ್ಟು ಕೊಡಬೇಕು ಆಮೇಲೆ ಏನಾದ್ರೂ ಮನೆಗೆ ಏನಾದ್ರೂ ಗಿಫ್ಟಾಗಿ ಕೊಟ್ಟು ಅವ್ರ ಮನೆಲಿ ತೊಗೊಂಡು ಹಾಕಿದರೆ ಬೇರೊವ್ರು ಬಂದು ಅದನ್ನು ಎಷ್ಟು ಚೆನ್ನಾಗಿದೆ ಅಲ್ಲಾ ಡ್ರಾಯಿಂಗು ಎಷ್ಟು ಅರ್ಥವಾಗಿದೆ ಅಲ್ಲಾ ಅಂತ ಅವರೂ ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು ಎದ್ರಿಗೇ ಹಾಕೋ ಥರದ್ದು ಇರಬೇಕು ಆಮೇಲೆ ಅಂಥದ್ದು ಗುಣಗಳೆಲ್ಲ ಅದ್ರಲ್ಲಿ ಹೊಂದಿರಬೇಕು ಯಾವಾಗಲೂ ಅಷ್ಟೆ ನಾವು ಕೊಡೋದು ಇದನ್ನ ತುಂಬ ಚೆನ್ನಾಗಿರ್ಬೇಕು ಏನಾದ್ರೂ ಕೊಟ್ಟ ಕ್ಷಣನೆ ಅದು ಅವರಿಗೂ ಇಷ್ಟ ಆಗಿ ನೋಡುವಂಥದ್ದಿರಬೇಕು ಅವಾಗ ಮಾತ್ರ ಅದು ಡ್ರಾಯಿಂಗ್ ಅಂತ ಹೇಳೋಕೆ ಆಗತ್ತೆ ಡ್ರಾಯಿಂಗ ಅದೇನೂ ಸುಲಭವಾದ ಕೆಲಸಾನೇ ಅಲ್ಲ ಅದು ತುಂಬ ಕಷ್ಟವಾದ ಕೆಲಸ ಒಬ್ಬೊಬ್ಬರು ಈಸಿಯಾಗೂ ಮಾಡ್ತಾರೆ ಬಟ್ ಅದು ಅದರ ಕಷ್ಟಪಟ್ಟವರದಷ್ಟು ಈಸಿ ಇರಲ್ಲ ಅದು ಯಾರು ತುಂಬ ಕಷ್ಟ ಪಡ್ತಾರೆ ಅಷ್ಟು ಚಂದ ಬರತ್ತೆ ಡ್ರಾಯಿಂಗ್ಸು ಆಮೇಲೆ ಅಂತಹದ್ದೇ ಡ್ರಾಯಿಂಗ್ ತುಂಬ ಇಷ್ಟ ಕೂಡ ಆಗತ್ತೆ ಬೇರೆವ್ರಿಗೆಲ್ಲ ಅಷ್ಟೆ ಧನ್ಯವಾದಗಳು